ಸರ್ ಮೊಬೈಲ್ ಶಾಪ್ ಓನರ್ ಅವ್ರಾ ಸರ್ ನಾವು ಮೊಬೈಲ್ ತಗೊಬೇಕಾಗಿತ್ತು ಅದಕ್ಕೆ ರ್ಯಾಮ್ ಮೈನ್ ಸ್ಪೀಡ್ ಎಡೆಕ್ಷನ್ಸು ಮೊಬೈಲ್ ಇದೆಯಾ ನಿಮ್ಮ ಹತ್ರ

ಸರ್ ಆಯಿತು ಎಷ್ಟು ಅದು ಸ್ಟೋರೇಜ್ ಎಲ್ಲ ಹಿಡಿಯುತ್ತಾ ಇ ವಿ ಯಮ್ ಮತ್ತು ಅದು ಲೋನೆಲ್ಲ ಸಿಗುತ್ತಾ ಸರ್ ಓಕೆ ಸರ್ ಸರ್ ತಿಂಗಳು ಎಷ್ಟು ಕಟ್ಟಬೇಕು ಈ ಎಮ್ ಈ ಎಮ್ ಐ

ಓಕೆ ಸರ್ ಯಾವಾಗ ಬರಬೇಕು ಎಸ್ ಸರ್

ಸರ್ ಎಲ್ಲ ಕಂಪ್ನಿ ಓ ಫೋನ್ ಇದೆಯಾ ನಿಮ್ಮ ಹತ್ರ ಸರ್ ಓಕೆ ಅದು ಸ್ಟೊರೇಜು ಮತ್ತು ಇದು ಚಾರ್ಜರ್ ಪಿನ್ ನೀವೆ ಕೊಡ್ತೀರಾ ಓಕೆ ಸರ್ ಕ್ಯಾಮ್ರಾ ಎಲ್ಲ ಚೆನ್ನಾಗಿದ್ಯಾ ಹ್ಞೂ ಓಕ್ ಸರ್ ಅಡ್ವಾನ್ಸು ಆ ಅಮೌಂಟ್ ಎಷ್ಟು ಕೊಡಬೇಕು ಎಸ್ ಸರ್ ಆಯಿತು ಸರ್ ಓಕೆ ಬರ್ತೀವಿ ನಾಳೆ ಬರ್ತೀವಿ

ಸರಿ ಓಕೆ ಸರ್ ತ್ಯಾಂಕ್ ಯು ನಾಳೆ ಬರುತ್ತೀವಿ